ಯಾರು ಮಾತಾಡ್ತಿರೋದು ನಾವು ಒಂದು ಹಾಂ ನಮ್ಮ ಮನೆಲ್ಲಿ ಒಂದು ಫಂಕ್ಷನ್ ಉಂಟು ನಮ್ಮ ಮನೆಯ ಹತ್ತಿರದವ್ರ ನನ್ನದರ ಯಶೋದ ಅಂತ ನಮ್ಮದು ಅಣ್ಣ ಅಣ್ಣನ ಮಗನಿಗೆ ಒಂದು ಮದುವೆ ಉಂಟು ಅದಕ್ಕೆ ನೀವು ಯಾವಾಗ ಬರ್ತೀರಿ ನಾವೆಲ್ಲ ಬರಬೇಕಾ ಫಿಕ್ಸ್ ಆಗಿದೇ ನೀವು ಎಷ್ಟು ಗಂಟೆಗೆ ಬರ್ತೀರಿ ನನಗೆ ಮದುವೆದು ನನಗೆ ಒಂದು ಹತ್ತು ಗಂಟೆಗೆ ಬರಬೇಕು ಹನ್ನೊಂದು ಹನೊಂದುವೆರೆಗೆ ಒಂದು ಮೂಹುರ್ತ ಅಂತ ಉಂಟು ಅದಕ್ಕೆ ಬರಬೌದ ಮದಿ ಮದುವೆ ಇಲ್ಲಿ ನಮ್ಮದು ಕಾಟಿವಾಳದಲ್ಲಿ ಮದುವೆ ಕೈ ಕಂಬದಲ್ಲಿ

ಅಲ್ಲಿ ಹಾಲಲ್ಲಿ ಹಾಲಲ್ಲಿ ಗಣೇಶಪುರ ಹಾಲಲ್ಲಿ ಮದುವೆ ಅದಕ್ಕೆ ಬರಬೇಕು ನೀವು

ವ್ಯವಸ್ಥೆ ಮಾಡಲಿಕ್ಕೆ ನಿಮಗೆ ನಿಮಗೆ ಆಗ್ತದಾ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲಾ ನಮಗೆ ಹೂವಿನ ಮ ಹಾರ ತರಬೇಕು ಮತ್ತೆ ಸ್ವೀಟಿಂದು ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದಾ ನಿಮಗೆ ನಮಗೆ ಒಂದು ಎಂಟುನೂರು ಜನದ ಅಂದಾಜು ಮಾಡಿದ್ದೇವೆ ಅದಕ್ಕೆ ಒಂದು ಒಂದು ಸಾವಿರಾದರೂ ಸ್ವೀಟ್ ಬೇಕು ಮತ್ತೆ ಹೂ ಬೇಕು ಸ್ವಲ್ಪ ಹೂವಿನ ಹಾರ ಹಾರ ಬೇಕು ಮತ್ತೆ ಮದುಮಗಳಿಗೆ ಎಲ್ಲ ಹೂ ಹೂ ಎಲ್ಲ ತರಲಿಕ್ಕೆ ಉಂಟು ಅದು ಬೇಕು ಅರ್ಚಕನೆಲ್ಲ ಕರೆದಿದ್ದೇವೆ ಮತ್ತೆ ಬೇರೆಯವರೆಲ್ಲ ಬರ್ತಾರೆ ಅವರು ನಮ್ಮದು ಹೆಡ್ದು ಅಷ್ಟು ಎಂಥನ್ನು ಒಬ್ಬರನ್ನು ಕರ್ಕೊಂಡು ಬನ್ನಿ ನಾವು ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಒಬ್ಬರನ್ನು ಯಾರನ್ನಾದರು ಒಬ್ಬರನ್ನ